ನಮ್ಮ ಮೈಸೂರಿಗೆ ಬೇರೆ ಊರಿಂದ ಬಂದಿರೋರು ನಮ್ಮನ್ನು ನಿಲ್ಲಿಸಿ ಇಲ್ಲಿ ಯಾವ ಓಟ್ಲು ಚೆನ್ನಾಗಿದೆ ಎಂದು ಕೇಳಿ ಉಳ್ಕೊಳೋಕ್ಕೆ ವ್ಯವಸ್ಥೆ ಯಾವ ಇದು ಚೆನ್ನಾಗಿದೆ ಎಲ್ಲ ಕೇಳಿ ನಾನು ಒಂದು ಹೋಟ್ಲು ಬಗ್ಗೆ ಮಾಹಿತಿ ಕೊಟ್ಟೆ ಆ ಮಾ ಆ ಹೋಟ್ಲಿಗೆ ಹೋಗಿ ಬಂದು ಅವರು ಅಲ್ಲಿ ತಿಂಡಿ ಎಲ್ಲ ಅವರು ರುಚಿ ಶುಚಿಯಾಗಿತ್ತು ಎಂದು ಹೇಳಿದರು ಮೈಸೂರಿನ ನಝರ್ಬಾದ್ ಅಲ್ಲಿರುವ ಗುರು ಓಟೆಲ್ ತುಂಬ ಹಳೇ ಓಟೆಲ್ ಅಲ್ಲಿ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ತುಂಬ ಖುಷಿಪಟ್ಟರು ಒಳ್ಳೆಯ ಜಾಗಕ್ಕೆ ಕಳಿಸಿಕೊಟ್ರಿ ರೇಟಿಂದ ಹಿಡ್ದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗೆ ಇತ್ತು ತುಂಬ ಖುಷಿಯಾಯಿತು ಫ್ಯಾಮಿಲಿಗೆ ಬೆಸ್ಟ್ ಓಟ್ಲು ಅನ್ನಿಸ್ತು ಅದ್ರ ಜೊತೆಗೆ ನನಗೆ ನಮ್ಮ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು ಅವರು ನಾನು ಡೋರನಳ್ಳಿಗೆ ಹೋಗ್ಬೇಕು ಡೋರನಳ್ಳಿ ಜಾತ್ರೆ ನೋಡಬೇಕು ಚೆನ್ನಾಗಿರುತ್ತೆ ಅಂದರು ನಾನು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆಗ ಅವನು ಫ್ರೆಂಡ್ ಇನ್ನೊಬ್ರು ಡೋರ್ನಳ್ಳಿಲಿ ಏನು ಜಾತ್ರೆ ಅಂತ ಕೇಳಿದೆ ಆವಾಗ ಅವರು ಹಿಂಗೆ ಕ್ರಿಶ್ಚಿಯನ್ನಿಗೆ ಸಂಬಂಧಪಟ್ಟಿದ್ದು ಜಾತ್ರೆ ಅಲ್ಲಿ ವರ್ಷಕ್ಕೊಮ್ಮೆ ನಡೆಯುತ್ತೆ ದೊಡ್ಡ ಜಾತ್ರೆ ಡೋರನಳ್ಳಿ ಜಾತ್ರೆ ಅಂತ ಹಾಗಾಗಿ ನಾನು ನಮ್ಮ ಫ್ರೆಂಡಿಗೆ ಕೇಳಿದೆ ಆವಾಗ ಹೌದು ಕಣೋ ನಿನಗೆ ಗೊತ್ತಿಲ್ಲವಾ ಅಂದರು ಅಯ್ಯೋ ನನಗೆ ಗೊತ್ತಿಲ್ವಲ್ಲಪ್ಪಾ ಮೈಸೂರಲ್ಲಿದ್ದೆ ಅಂತ ಅಂದ್ಕೊಂಡೆ ಅವರಿಂದ ಅದೊಂದು ಜಾತ್ರೆ ನಡೆಯುತ್ತೆ ಅನ್ನೋದೊಂದು ಗೊತ್ತಾಯಿತು ಹಾಗೂ ಮೈಸೂರಿನ ಸುತ್ತಮುತ್ತ ಇನ್ನೂ ಬೇಕಾದಷ್ಟು ಪ್ರದೇಶಗಳಿದೆ ಹೊರ್ಗಡೆ ಊರಿಂದ ಬಂದೋರು ನಮ್ಗೆ ಹೇಳ್ದಾಗ ಅಯ್ಯೋ ಇದೆಲ್ಲಾ ಇದೆಯಾ ಅಂತ ನಾನು ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಬಗ್ಗೆಯೇ ಗೊತ್ತಿರಲಿಲ್ಲ ಅದನ್ನೂ ನಮ್ಮ ಫ್ರೆಂಡ್ಸುಗಳು ತಿಳಿಸ್ಕೊಟ್ರು ಹಾಗೇ ಇನ್ನು ಈ ಥರ ಮುಂತಾದ ಸುಮಾರ್ಗಳ ಪ್ಲೇಸುಗಳ ಬಗ್ಗೆ ಹೇಳ್ತಾಯಿರ್ತಾರೆ ಆವಾಗ ನಾವು ಅಂದ್ಕೋತಿನ್ ನಾವು ಇದ್ದೂರಲ್ಲೇ ಇದ್ದು ಸುಮಾರು ಗೊತ್ತಿರಲ್ಲ ನಂಜನಗೂಡು ರೋಡಲ್ಲಿ ಹೋಗ್ಬೇಕಾದ್ರೆ ನಂಜನಗೂಡಿಗ್ ಹೋಗ್ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಬರುತ್ತೆ ಆ ದೇವಸ್ಥಾನದ್ ಬಗ್ಗೆಯೂ ನಮಗಷ್ಟು ಗೊತ್ತಿರಲಿಲ್ಲ ಅದನ್ನೂ ನಮ್ಮ ಒಬ್ಬರು ಮಿತ್ರರಲ್ಲೊಬ್ಬರು ತಿಳಿಸಿಕೊಟ್ರು ಆವಾಗ ಆ ದೇವಸ್ಥಾನಕ್ಕೂ ಹೋಗಿ ಬಂದೋ ಅದು ತುಂಬ ಖುಷಿಯಾಯಿತು ಅಂದರೆ ನಮಗೆ ಗೊತ್ತಿಲ್ಲದಂಗೆ ಸುಮಾರು ಒಳ್ಳೆಯ ಒಳ್ಳೆಯ ಪ್ಲೇಸುಗಳು ಅಡಗಿರುತ್ತೆ ಅದನ್ನು ಬೇರೆಯವರಿಂದ ತಿಳ್ಕೊತಿವಲ್ಲ ಅದು ಒಂದು ಉತ್ತಮ ಬೇರೆ ಬೇರೆ ಊರಿಂದ ಬಂದವರು ತಿಳ್ಸಿದ್ದಾರೆ ಅವ್ರ ಅಡ್ರೆಸ್ ಕೇಳಿದಾಗ ನಮಗೆ ಓಹ್ ಇಲ್ಲಿ ಒಂದು ಈ ಥರ ದೇವಸ್ಥಾನ ಇದೆಯಾ ಅನ್ನೋದು ಗೊತ್ತಾಗುತ್ತೆ